ನಾವು ಅಡುಗೆ ಮನೆ ಅಥವಾ ಶೌಚಾಲಗಳಿಗೆ ಜಿರಲೆ ಇಲಿ ಇತ್ಯಾದಿಗಳ ಪೀಡೆನ ತಡೆಗಟ್ಟಲು ಜಿರಳೆ ಔಷಧಿ ಅಥವಾ ಜಿರಳೆ ಉಂಡೆಯನ್ನು ಶೌಚಾಲಯಗಳಿಗೆ ಹಾಕಿ ಇಡ್ತೀವಿ ಅದನ್ನು ತಿಂದು ಜಿರಲೆಗಳು ಸಾವನ್ನಪ್ಪುತ್ತವೆ ಇಲಿಗಳು ಇಲಿ ಪಾಷಣವನ್ನು ತಂದಿಟ್ಟು ಅಡುಗೆ ಮನೆಯಲ್ಲಿ ಅಥವಾ ಬೋಂಡಾದಲ್ಲಿ ಇಲಿ ಪಾಷಣವನ್ನು ಹಾಕಿಡ್ತೀವಿ ಇಲಿಗಳು ತಿಂದು ಅದನ್ನು ಸಾವನ್ನಪ್ತವೆ ಇದು ನಾವು ಮಾಡೋ ಅಂತಹ ತಡೆಗಟ್ಟುವ ವಿಧಾನಗಳು